ಕುಟುಂಬದವರೊಡನೆ ಟೈಮ್ ಸ್ಪೆಂಡನ್ ಮಾಡೋದು ಅಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ನಾವು ಸಟರ್ಡೇ ಸಂಡೆ ಹಾಲಿಡೇಸ್ ಅಂತೆಲ್ಲ ಬಂದರೆ ಎಲ್ಲ ಫ್ಯಾಮಿಲಿಯೋರು ನಾವು ಅಕ್ಕ ಪಕ್ಕನೆ ತುಂಬ ಹತ್ತು ಹತ್ತಿರನೆ ಎಲ್ಲರು ಇರೋದ್ರಿಂದ ಎಲ್ಲರು ಸೇರ್ಕೊಂಡು ಕುತ್ಕೊಂಡು ಹರಟೇ ಹೊಡಿಯೋದು ಚೌಕಬಾರ ಆಟ ಆಡೋದು ಮತ್ತು ಎಂಥದೊ ಇಸ್ಪೀಟ್ ಆಡ್ತ ಕಾರ್ಡ್ಸ್ ಆಡ್ತಾರೆ ತುಂಬ ಆಟಗಳ್ನ ಆಡ್ತೀವಿ ತುಂಬ ಮಾತಾಡ್ತೀವಿ ಮತ್ತು ಒಬ್ರ ಬಗ್ಗೆ ಒಬ್ರು ಏನು ನೆಡೆದಿದೆಯೋ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂತೀವಿ ಬೇರೆಯವ್ರನ್ನೆಲ್ಲ ಫ್ಯಾಮಿಲೀದು ಅಲ್ಲಲ್ಲೇ ಅವ್ರನ್ನು ಅಣಗಿಸ್ಕೊಂಡೆ ಆಡ್ನ ನಗಾಡ್ತೀವಿ ಮತ್ತು ಮಕ್ಳು ಕೈಲೆಲ್ಲ ಡ್ಯಾನ್ಸ್ ಮಾಡುಸ್ತೀವಿ ಮತ್ತು ದೊಡ್ಡೋರು ಡ್ಯಾನ್ಸ್ ಮಾಡ್ತೀವಿ ವಯಸ್ಸಾದವರು ಡಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹತ್ತು ಹತ್ರನೇ ಸ್ಕೂಟಿಲೆಲ್ಲ ಚಿಕ್ಕದಾಗಿ ಒಂದು ಟ್ರಿಪ್ ಥರ ಹೋಗ್ತೀವಿ ಒಂದು ರೌಂಡ್ ಜಾಲಿ ರೈಡ್ ಅಂತ ಸಂಜೆ ಹೊತ್ತೆಲ್ಲ ಮತ್ತು ವಯಸ್ಸಾದವ್ರು ಎಲ್ಲ ಮನೆಲಿರೊ ಹೊತ್ತಿಗೆ ನಾವೆಲ್ಲ ಏನೇ ಕೆಲಸ ಮಾಡೋಲ್ಲ ನಾವು ಬರಿ ಸುತ್ಕೊಂಡು ಆರಾಮಾಗಿ ಇರ್ತೀವಿ ಅಮ್ಮಂದಿರು ಅತ್ತೆಯಂದಿರು ಎಲ್ಲ ಬರೋಷ್ಟೊತ್ತಿಗೆ ಎಲ್ಲರು ಸ್ನ್ಯಾಕ್ಸ್ ಎಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಟ್ರಿಪ್ಪು ಎಲ್ಲದು ಚೆನ್ನಾಗಿರುತ್ತೆ ಮನರಂಜನೆ ಮಾಡೋದು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ನೇಹಿತರು ಸ್ನೇಹಿತರು ಅಂದರೆ ಕುಟುಂಬದಕ್ಕಿಂತ ಒಂದು ಕೈ ಮೇಲೆ ಜಾಸ್ತಿನೇ ಇರುತ್ತೆ ಯಾಕೆ ಅಂದರೆ ಸ್ನೇಹಿತರು ಕಷ್ಟಕ್ಕು ಆಗ್ತಾರೆ ಸುಖಕ್ಕು ಆಗ್ತಾರೆ ಟ್ರಿಪ್ಪಲ್ಲಿ ಅಂತು ಫ್ಯಾಮಿಲಿಗಿಂತ ಟ್ರಿಪ್ ಅಂತೆಲ್ಲ ಬಂದರೆ ಫ್ಯಾಮಿಲಿಗಿಂತ ಫ್ರೆಮ ಫ್ರೆಂಡ್ಸ್ ಜೊತೆ ತುಂಬ ಜಾಲಿ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾವುದು ಫ್ಯಾಮಿಲಿ ಪ್ರಾಬ್ಲಮ್ ಗಂಡ ಮಕ್ಕಳು ಅನ್ನೋ ಚಿಂತೆ ಇರೋಲ್ಲ ಎಲ್ಲ ಫ್ಯಾಮ್ ಫ್ರೆಂಡ್ಸೆ ಹೋಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸು ಪಾರ್ಟಿ ಕಿಟ್ಟಿ ಪಾರ್ಟಿ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲರು ಸೇರ್ಕೊಂಡು ಒಟ್ಟಿಗೆ ಒನ್ನೊಂದು ಏನಾರು ಒಂದು ಒಂದೆ ಮನೆಯಲ್ಲಿ ಒಂದೇ ತಕ್ಕ ಅಡಿಗೆ ತಿಂಡಿ ಎಲ್ಲ ಮಾಡಿಕೊಂಡು ಕಾರ್ಯಕ್ರಮನೆಲ್ಲ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಸಾಮಾನ್ಯವಾಗಿ ಎಲ್ಲರಿಗು ಅಷ್ಟು ಅಡ್ಜಸ್ಟೇಬಲ್ ಆಗಿರೋಲ್ಲ ಫ್ರೆಂಡ್ಸುಗಳು ಜ ಫ್ರೆಂಡ್ಸ್ ಇರಬೇಕು ಅದರಲ್ಲು ತುಂಬ ಜನ ಫ್ರೆಂಡ್ಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸುಗಳ್ ಜೊತೆ ಎಲ್ಲ ಸುತ್ತಾಡೋದು ಹರಟೆ ಹೊಡಿಯೋದು ಮದುವೆ ಒಂದು ಫಂಗ್ಷನಿಗೆ ಹೋದರು ಅಷ್ಟೇ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಿಂತ ಫ್ರೆಂಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಏಕಂದ್ರೆ ಸ್ವಲ್ಪ ಕಂಫರ್ಟೇಬಲ್ ಜಾಸ್ತಿ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಅಲ್ಲಿರುತ್ತೆ ನಾವು ಈಗ ಮದುವೆ ಫಂಕ್ಷನ್ ಆ ಥರ ಎಲ್ಲ ಹೋದ್ರೆ ತುಂಬ ಫ್ರೆಂಡ್ಸ್ಗಳ್ನೆ ಜಾಸ್ತಿ ಆಯ್ಕೆ ಮಾಡ್ಕೊಂತಿವಿ ಯಾಕೆ ಅಂತಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರೆ ನಾವು ಏನಾರು ಒಂದು ವಿಷಯಗಳ್ನ ಮಾತಾಡ್ಬೌದು ಚರ್ಚೆ ಮಾಡ್ಬೌದು ಏನಾರು ಸಮಸ್ಯೆ ಇದ್ರೆ ಕುತ್ಕೊಂಡ್ ಮಾತಾಡ್ಕೊಂನ್ಬೌದು ಚೆನ್ನಾಗಿರುತ್ತೆ ಇಲ್ಲ ಸಮಸ್ಯೆಗೆ ಒಂದು ಸೆಲ್ಯುಷನ್ ಮಾಡ್ಬೌದು ಬಟ್ ನನ್ನ ಪ್ರಕಾರ ಕುಟುಂಬದ್ಕಿಂತ ಫ್ಯಾಮಿಲಿನೇ ಫ್ಯಾಮಿಲಿಗಿಂತ ಫ್ರೆಂಡ್ಸೆ ಬೆಟರ್ ಅನಿಸುತ್ತೆ ಹಂಗಾಗಿ ಯಾವುದಾದ್ರು ಓಕೆ ಕುಟುಂಬದ ಜೊತೆ ನಾವು ಎಂಜಾಯ್ ಮಾಡ್ಬೌದು ಫ್ಯಾಮಿಲಿ ಜೊ ಫ್ರೆಂಡ್ಸ್ ಜೊತೆ ನಾವು ಎಂಜಾಯ್ ಮಾಡ್ಬೌದು ಬಟ್ ಮನರಂಜನೆ ಅನ್ನೋದು ನಾವು ಯಾರ ಜೊತೆ ಹೆಂಗೆ ಇರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕುಟುಂಬದವ್ರ ಜೊತೆ ಯಾವ್ ರೀತಿ ಮನರಂಜನೆ ಮಾಡಬೇಕು ಆ ರೀತಿ ಮನರಂಜನೆ ಮಾಡಬೇಕು ಫ್ರೆಂಡ್ ಜೊತೆ ಯಾವ್ ರೀತಿ ಇರಬೇಕೋ ಆ ರೀತಿ ಇರಬೇಕು ಅವಾಗ ಕುಟುಂಬ ಮತ್ತು ಫ್ರೆಂಡ್ಸ್ ಎರಡು ಒಂದೇ ಸಮಾನ್ವಾಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ